ಹಾಂ ಹೌದು ನೀವು ಯಾರು ಹಾಂ ಹೇಳಿ ಏನಾಯಿತು ಹೌದಾ ಹಾಂ ಕೊಟ್ಟಿರೋ ಟ್ಯಾಬ್ಲೆಟ್ಸ್ನೆಲ್ಲ ಕರೆಕ್ಟಾಗಿ ತೊಗೊಂತ ಇದ್ದೀರಾ ಹಾಗಾದರೆ ಇನೂ ಒನ್ ಟು ತ್ರಿ ಡೇಸ್ ಡೈಲಿ ಟು ಟೈಮ್ಸ್ ಕಷಾಯ ಮಾಡಿಕೊಂಡು ಕುಡಿಯಿರಿ ಹಾಗೂನೂ ಗಂಟಲು ಕೆರೆತ ಕಮ್ಮಿ ಆಗಿಲ್ಲಾಂದರೆ ನೀವು ಹಾಸ್ಪಿಟಲಿಗೆ ಬರೋದಾದರೆ ಬರ್ಬೋದು ಹಾಂ ಹೌದು ಶನಿವಾರ ಸಂಜೆವರೆಗೂ ತೆಗೆದಿರ್ತೇವೆ ಮತ್ತು ಭಾನುವಾರ ಮಧ್ಯಾಹ್ನದವರೆಗೂ ತೆಗೆದಿರ್ತೀವಿ ಅಷ್ಟರೊಳಗಡೆ ಬಂದರೆ ನೀವು ನಾನು ನಿಮಗೆ ಸಿಗ್ತೀನಿ ಬೆಳಗ್ಗೆ ಒಂದ್ಸರಿ ಕುಡಿಯಿರಿ ಸಾಯಂಕಾಲ ಒಂದ್ಸಾರಿ ಕುಡಿಯಿರಿ ಹಾಂ ನಿಮಗೆ ಹಾಗೂ ಏನಾದರೂ ಕಮ್ಮಿ ಆಗಿಲ್ಲಾಂದರೆ ಸ ಆಸ್ಪತ್ರೆಗೆ ಸಾಯಂಕಾಲ ಅಷ್ಟೊತ್ತಿಗೆ ಬನ್ನಿ ನಾನು ಸಿಗ್ತೀನಿ ಇಲ್ಲ ಹಾಸ್ಪಿಟಲ್ ಟೈಮಿಂಗ್ಸ್ ಒಳಗಡೆ ಬಂದರೆ ನಾನು ಸಿಗ್ತೇನೆ ಕೆಮ್ಮು ಕಷಾಯಕ್ಕೆ ಟ್ಯಾಬ್ಲೆಟೆಲ್ಲ ಏನು ಬೆ ಟ್ಯಾಬ್ಲೆಟ್ಸೆಲ್ಲ ಏನೂ ಬೇಡ ಜಸ್ಟ್ ಕಷಾಯ ಕುಡಿಯಿರಿ ಸಾಕು

ಹಾಂ ಶುಂಠಿ ಕಷಾಯನೇ ಸ್ವಲ್ಪ ಖಾರ ಖಾರ ಮಾಡಿಕೊಂಡು ಕುಡಿಯಿರಿ

ಹಾಂ ಗಾರ್ಗ್ಲಿಂಗ್ ಮಾಡಿ ಬಿಸಿನೀರು ಬೆಳಗ್ಗೆ ಬೆಳಗ್ಗೆ ಒಂದು ಬಾರಿ ಮತ್ತು ಸಾಯಂಕಾಲ ಒಂದು ಬಾರಿ ಗಾರ್ಗ್ಲಿಂಗ್ ಮಾಡಿ ಬಿಸಿನೀರಲ್ಲಿ ಗಾರ್ಗ್ಲಿಂಗ್ ನಂತರ ಕಷಾಯ ಕುಡಿಯಿರಿ

ಹಾಂ ಕಮ್ಮಿ ಆಗತ್ತೆ ಉಪ್ ಬಿಸಿ ನೀರಿಗೆ ಉಪ್ಪು ಹಾಕ್ಕೊಂಡು ಗಾರ್ಗ್ಲಿಂಗ್ ಮಾಡಿದರೆ ಕಮ್ಮಿ ಆಗತ್ತೆ ಜೊತೆಗೆ ಕಷಾಯ ಕುಡಿತೀರಲ್ಲ ಅದು ಇನ್ನೂ ನಿಮ್ಮ ಕೆಮ್ಮು ಗಂಟಲು ಕೆರೆತ ಎಲ್ಲ ಕಮ್ಮಿ ಮಾಡತ್ತೆ ತೊಂದರೆ ಏನಿಲ್ಲ ಅಪಾಯಿಂಟ್ ಏನು ಬೇಡ ನೀವು ಬಂದಿರಿ ನಾನು ಅಲ್ಲೇ ಇರ್ತೇನೆ

ಹಾಂ ಒಟ್ಟು ಬರಬೇಕಾದರೆ ಟೈಮಿಂಗ್ಸ್ ನೋಡಿಕೊಂಡು ಬನ್ನಿ ಟೈಮಿಂಗ್ಸ್ ಮೀರಿದ ಮೇಲೆ ಬಂದರೆ ನಾನು ಸಿಗೋದಿಲ್ಲ ಭಾನುವಾರಾಂದರೆ ಎರಡುವರೆಗೆ ಕ್ಲೋಸ್ ಮಾಡ್ತೇವೆ ಶನಿವಾರಾಂದರೆ ಆರು ಗಂಟೆ ಬರ್ಬೋದು ಹಾಂ ಖಂಡಿತಾ ಬನ್ನಿ ಹಾಂ ಓಕೆ ಹಾಂ ಬನ್ನಿ